ನಮ್ಮ ಗ್ರಾಮದಲ್ಲಿ ಆರಂಭವಾಗಿ ಯಶಸ್ವಿ ಎನಿಸಿದ ಉದ್ಯಮ ಅಂದರೆ ಉದ್ಯಾವರದ ಜಯಲಕ್ಷ್ಮಿ ಸಿಲ್ಕ್ ಎನ್ನುವ ಜವಳಿ ಮಳಿಗೆ ಜವಳಿ ವ್ಯಾಪಾರದಲ್ಲಿ ಇವರು ತಮ್ಮ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಹೇಗಾದರೆ ಉಡುಪಿ ಉದ್ಯಾವರದಲ್ಲಿ ಬೇರೆ ಯಾವುದೇ ಜವಳಿ ಮಳಿಗೆಗಿಂತ ಜಯಲಕ್ಷ್ಮಿ ಸಿಲ್ಕಿಗೆ ಹೆಚ್ಚಿನ ಗ್ರಾಹಕರು ಬರುತ್ತಾರೆ ಇಲ್ಲಿಯ ಬಟ್ಟೆಯ ಗುಣಮಟ್ಟ ಅಂತು ಒಳ್ಳೆದಿದೆ ಮತ್ತು ದರವು ಅಷ್ಟಕ್ಕಷ್ಟೇ ಅಂದರೆ ಹೆಚ್ಚಿಲ್ಲ ಈಗ ಸ್ವಲ್ಪ ಹೆಚ್ಚಾಗಿದೆ ಒಳ್ಳೆಯ ಗುಣಮಟ್ಟದ ಬಟ್ಟೆಗೆ ಒಳ್ಳೆಯ ದರದಲ್ಲಿ ನಮಗೆ ಸಿಗುತ್ತದೆ ಮತ್ತು ಅಲ್ಲಿನ ಸಿಬ್ಬಂದಿ ವರ್ಗ ಸಿಬ್ಬಂದಿ ವರ್ಗದವರ ಸೇವೆ ಸರ್ವಿಸ್ ಸೇವೆ ನಮಗೆ ಒಳ್ಳೆಯ ರೀತಿ ಕೊಡ್ತಾರೆ ಹಾಗಾಗಿ ಅಲ್ಲಿಗೆ ಹೆಚ್ಚಿನ ಗ್ರಾಹಕರು ಬರುತ್ತಾರೆ ಮತ್ತು ಅವರು ಅಣ್ಣ ತಮ್ಮಂದಿರು ಇಬ್ಬರು ಒಟ್ಟಿಗೆ ಸೇರಿ ಈ ಜವಳಿ ವ್ಯಾಪಾರವನ್ನು ನಡೆಸಿದ್ದಾರೆ ಹಾಗಾಗಿ ಅವರಿಬ್ಬರು ಅನ್ಯೋನತೆ ಇಂದ ಈ ಸಂಸ್ಥೆಯನ್ನು ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗ್ತಿದ್ದಾರೆ ಮತ್ತು ಇಲ್ಲಿರುವ ಸಿಬ್ಬಂದಿ ವರ್ಗಗಳ ಸಿಬ್ಬಂದಿ ವರ್ಗದವರನ್ನು ಅವರು ಅಷ್ಟೇ ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದಾರೆ ಮತ್ತು ತಮ್ಮ ಜವಳಿ ಮಳಿಗೆಗೆ ಬಂದ ಗ್ರಾಹಕರಿಗೆ ಒಳ್ಳೆಯ ಸೇವೆಯನ್ನು ಒದಗಿಸ್ತಿದ್ದಾರೆ ಗ್ರಾಹಕರನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ತಾರೆ ಅವರಿಗೆ ಯಾವ ಥರದ ಬಟ್ಟೆ ಬೇಕು ಆ ಥರದನ್ನೇ ಅವರು ಒಮ್ಮೆ ಬಂದವರು ಖಾಲಿ ಹೋಗದೆ ಖಾಲಿ ಹೋಗದೆ ಇರ್ಬೊದು ಅದನ್ನು ಬಟ್ಟೆಯನ್ನು ತೆಗೆದುಕೊಂಡೆ ಹೋಗಬೇಕು ಆ ರೀತಿ ನಮಗೆ ಬಟ್ಟೆಯನ್ನು ತೋರಿಸ್ತಾರೆ ಇಲ್ಲಿಯ ಬಟ್ಟೆಯ ಗುಣಮಟ್ಟ ವೈವಿಧ್ಯತೆ ಬೇರೆ ಬೇರೆ ಶೈಲಿಯ ಬಟ್ಟೆಗಳು ಈ ಉದ್ ಜವಳಿ ಮಳಿಗೆಯಲ್ಲಿದೆ ಅಲ್ಲದೆ ಬೇರೆ ಯಾವ ಕಡೆಯಲ್ಲಿಯೂ ಇಂತಹ ಒಳ್ಳೆಯ ಜವಳಿ ಮಳಿಗೆ ಇರೋದಕ್ಕೆ ಸಾಧ್ಯಯಿಲ್ಲ ಹಾಗಾಗಿ ಈ ನಮ್ಮ ಗ್ರಾಮದಲ್ಲಿ ಈ ಉದ್ಯಮವು ಯಶಸ್ವಿಯಾಗಿದೆ